ಹಲೋ ಹ್ಞೂ ನಮ್ಗೆ ಮರಗಳು ಬೇಕಿತ್ತು ಹೊಸ್ಮನೆ ಆರ್ಡರ್ ಇದೆ ಡೋರು ಮಂಚ ಮತ್ತು ವಾರ್ಡ್ರೋಬ್ ಮಾಡ್ಸಬೇಕಿತ್ತು ರಬ್ಬರ್ ಮರ ಬೇಕಿತ್ತು ಕಳ್ಸ್ಕೊಡಕಾಗತ್ತಾ ಹಾಂ

ಹೌದಾ

ನಮ್ಗೆ ಒಂದು ಹದಿನೈದು ಮರಗಳು ಬೇಕಿತ್ತು ಹಾಂ ಹೌದು ಹೌದು ಅದನ್ನು ರಡಿ ಮಾಡಿ ಕೊಡ್ತೀರಾ ಅಥವಾ ಆಂ ಹಾಂ

ಹ್ಞೂ ಹ್ಞೂ ಆಂ

ನಮ್ದು ಚಾಮ್ರಾಜನಗರ

ಊಂ ಸರಿ ಮಾಡ್ಸಿ

ಹಾಂ ಸರಿ ಸ್ವಲ್ಪ ಚೆನ್ನಾಗಿರ್ಲಿ ಹಾಂ ಕ್ವಾಲಿಟಿನೇ ಇರಲಿ

ಹಾಂ ಸರಿ ಹ್ಞೂ